ಮಕ್ಕಳು ಶಾಲೆಗೆ ಪ್ರತಿನಿತ್ಯ ಬರದೇ ಇರಲು ಮೊದಲ ಕಾ ಮೊದಲನೇ ಕಾರಣ ಅವರಿಗೆ ಮನೆಯಲ್ಲಿ ಸಪೋರ್ಟ್ ಮಾಡದೇ ಇರೋದು ಯಾಕಂದರೆ ಮನೆಯಲ್ಲಿ ಅಪ್ಪ ಅಮ್ಮ ತುಂಬ ಕಷ್ಟದಲ್ಲಿದ್ದಾಗ ಮಕ್ಕಳಿಗೆ ಶಾಲೆಗೆ ಕಳ್ಸೋಕ್ಕೆ ಆಗೋದಿಲ್ಲ ಅವರು ನಿರುದ್ಯೋಗಿಗಳಾಗಿರುತ್ತಾರೆ ಮತ್ತು ಅಷ್ಟು ಅವರಿಗೆ ಶಿಕ್ಷಣ ಇರೋದಿಲ್ಲ ಅದ್ರ ಸಲುವಾಗಿ ಮಕ್ಳಿಗೆ ಶಾಲೆ ಬದ್ಲು ಅವರು ಕೆಲ್ಸಕ್ಕೆ ಕಳಿಸ್ತಾರೆ ಹಾಗೇ ಒಬ್ಬೊಬ್ಬರಿಗೆ ಓದಿನ ಬಗ್ಗೆ ಆಸಕ್ತಿ ಇರೋದಿಲ್ಲ ಆದ್ರೂ ತಾ ಅವ್ರ ಅಪ್ಪ ಅಮ್ಮ ಒತ್ತಾಯ ಮಾಡುದ ಮಾಡಿದರೆ ಹೋಗ್ತಾರೆ ಮಾಡದೇ ಇದ್ದರೆ ಅವರು ಹೋಗೋದಿಲ್ಲ ಯಾಕಂದ್ರೆ ಅವರಿಗೆ ತಾನು ಓದಿದ್ರೆ ಮುಂದೆ ಏನು ಆಗು ಏನು ಎಷ್ಟು ಒಳ್ಳೆಯದು ಅಂತ ಅವ್ರಿಗೆ ಗೊತ್ತಿರೋಲ್ಲ ಅವರಿಗೆ ಸದ್ಯ ಪ ಪರಿಸ್ಥಿತಿ ತ ಅವ್ರ ಪರಿಸ್ಥಿತಿ ಕೆಟ್ಟದಾಗಿರುತ್ತೆ ಅಂದರೆ ದುಡ್ಡಿರೋಲ್ಲ ಕೈಯಲ್ಲಿ ಅಪ್ಪ ಅಮ್ಮಂಗೂ ಊಟಕ್ಕೂ ಇರೋದಿಲ್ಲ ಅಂತ ಹೇಳಿ ಅವರು ಕೆಲ್ಸಕ್ಕೆ ಹೋಗಿ ದುಡ್ಕೋ ಬರ್ತಾರೆ ಹಾಗೇ ಮನೇವ್ರು ಮನೆಯವ್ರು ಹೆಲ್ಪ್ ಮಾಡದೇ ಇದ್ದಂಗೆ ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಮಾಡಿದ್ರೆ ಹೋಗ್ತಾರೆ ಹೆಲ್ಪ್ ಮಾಡದೇ ಇದ್ದರೆ ಹೋಗೋಕ್ಕಾಗೋಲ್ಲ ಒಬೊಬ್ರಿಗೆ ಓದೋ ಆಸಕ್ತಿ ಇರುತ್ತೆ ಆದರೆ ಮನೆಯಲ್ಲಿ ಕಳಿಸೋದಿಲ್ಲ ಹಾಗಾಗತ್ತೆ ಮತ್ತು ಅವ್ರ ಮನೆಲ್ಲಿ ಕಷ್ಟ ಇದ್ದಾಗ ಇವ್ರು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಕೆಲ್ಸಕ್ಕೆ ಹೋಗೋಕ್ಕೆ ಹೋಗೋದ್ರ ಕಾರಣದಿಂದ ಅವರಿಗೆ ಶಾಲೆಗೆ ಶಾಲೆ ಅಥವಾ ಕಾಲೇಜಿಗೆ ಹೋಗೋಕ್ಕೆ ಹೋಗಲಿಕ್ಕೂ ಆಗೋದಿಲ್ಲ ಹಣ ಇಲ್ದಿದ್ರೆ ಏನೂ ಮಾಡೋಕ್ಕೆ ಆಗೋದಿಲ್ಲ ಹಣ ಇಲ್ಲ ಹಣ ಇದ್ದರಷ್ಟೇ ಅವರು ಶಾಲೆಗೆ ಹೋಗೋಕ್ಕಾಗುತ್ತೆ ಯಾಕಂದರೆ ಅವರಿಗೆ ಬಟ್ಟೆ ಬೇಕಾಗುತ್ತೆ ಊಟ ಬೇಕಾಗುತ್ತೆ ಬಟ್ಟೆ ಬುಕ್ಕು ಅದೆಲ್ಲ ತೊಗೊಳ್ಳೋಕ್ಕೆ ಹಣ ಬೇಕಾಗಿರುತ್ತೆ ಅದ್ರ ಸಲುವಾಗಿ ಅವ್ರು ದುಡ್ಯಕ್ಕೆ ಹೋಗ್ತಾರೆ ದುಡಿ ಅಲ್ಲಿ ದುಡ್ದು ಕೆಲಸ ಮುಗ್ಸ್ಕೊಂಡು ಇಲ್ಲಿ ಮನೆಗೆ ಬರೋಷ್ಟರೊಳಗೆ ಅವ್ರು ಸಂಜೆ ಆಗಿರುತ್ತೆ ಶಾಲೆ ಟೈಮಲ್ಲಿ ಕೆಲ್ಸಕ್ಕೆ ಹೋಗಿರ್ತಾರೆ ಅದ್ರ ಸಲವ್ ಅವರಿಗೆ ಕೆಲಸ ಆಗ ಹೋಗಕ್ಕೆ ಕೆಲಸಕ್ಕೆ ಹೋಗಿ ಹೋಗ್ತಾರೆ ಕಾಲೇಜಿಗೆ ಶಾಲೆಗೆಲ್ಲ ಹೋಗೋಕ್ಕೆ ಆಗೋದಿಲ್ಲ ಮತ್ತು ಅವ್ರ ಮೂಲಭೂತ ಸೌರ ಸೌಕರ್ಯಗಳು ಅಂದರೆ ಅವರಿಗೆ ಮೂಲಭೂತ ಸೌಕರ್ಯ ಅವರ ಜಾತಿ ಈ ಪದ್ಧತಿ ಮತ್ತು ಅವರು ಒಬ್ಬೊಬ್ಬರು ಹಳ್ಳೀಲಿ ಇರ್ತಾರೆ ಬಸ್ಸು ಬಸ್ ಸಮಸ್ಯೆ ಇರುತ್ತೆ ಅಂಥೋರಿಗೆ ಹೋಗಕ್ಕೆ ಆಗಲ್ಲ ಪೇಟೆಯಿಂದ ದೂರ ಇರ್ತಾರೆ ಕ ಶಾಲೆ ಇರೋ ಕಡೆಯಿಂದ ಅದಕ್ಕೆ ಅವರಿಗೆ ಶಾಲೆಗಳಿಗೆ ಶಾಲೆಗಳಿಗೆ ಹೋಗೋಕ್ಕಾಗೋದಿಲ್ಲ ಒಬ್ಬೊಬ್ಬರಿಗೆ ಆಸಕ್ತಿ ಇರುತ್ತೆ ಒಬ್ಬೊಬ್ಬರಿಗೆ ಆಸಕ್ತಿ ಇರೋಲ್ಲ ಅವ್ರವ್ರ ಇಷ್ಟಕ್ಕೆ ಬಂದ ಹಂಗೆ ಅವ್ರು ಮಾಡ್ತಾರೆ ಮತ್ತು ಈಗ ಒಬ್ಬೊಬ್ರ ಮನೆ ಹಳ್ಳೀಲಿ ಹಳ್ಳಿ ಮಧ್ಯೆ ಹಳ್ಳಿ ಮಧ್ಯೆ ಇರುತ್ತೆ ಅಥವಾ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ನಡೆದು ಬರ್ಬೇಕಾಗುತ್ತೆ ಅಂತ ಮತ್ತು ಅವರತ್ರ ಬೈಕ್ ತೊಗೊಳ್ಳೋಷ್ಟು ಅವರತ್ರ ದುಡ್ಡಿರೋದಿಲ್ಲ ಈಗ ಮೊದಲೇ ಪೆಟ್ರೋಲ್ ರೇಟೆಲ್ಲ ಜಾಸ್ತಿಯಾಗಿದೆ ಆ ಆ ಕಾರಣದಿಂದಾಗಿ ಅವರು ಬರೋಕ್ಕೆ ಶಾಲೆಗೆಲ್ಲ ಹೋಗೋದಿಲ್ಲ ಮತ್ತು ಹಳ್ಳಿ ಸೈಡಾದರೆ ಈಗ ಅವರು ಅವ್ರ ಅಪ್ಪ ಅಮ್ಮನಿಗೂ ಅಷ್ಟು ಬುದ್ಧಿ ಇರೋದಿಲ್ಲ ತಿಳಿವಳ್ಕೆನೂ ಇರೋದಿಲ್ಲ ಅದ್ರ ಸಲ್ವಾಗಿ ಅವರು ಇಂಟ್ರೆಸ್ಟ್ ಕೊಡೋದಿಲ್ಲ ಶಾಲೆಗೆ ಹೋಗೋ ಸಲುವಾಗಿ

ಮತ್ತು ಅವರು ಈಗ ಅಲ್ಲಿ ಇಲ್ಲಿ ಎಲ್ಲಾರು ಕೆಲ್ಸಕ್ಕೆ ಹೋದರೆ ಅವರಿಗೂ ಹೋಗಕ್ಕೆ ಆಗೋದಿಲ್ಲ ಮಕ್ಳಿಗೆ ತಿಳಿವಳ್ಕೆ ಬರೋ ಹಂಗೆ ನಾವು ಮಾಡಬೇಕು ಅವರಿಗೆ ಸಣ್ಣಿರುವಾಗಲೇ ಸ್ವಲ್ಪ ಬುದ್ದಿ ಹೇಳಿ ಇಲ್ಲ ಹೆಣ್ಣು ಮಕ್ಳಿಗೆ ಶಿಕ್ಷಣ ಕೊಟ್ಟು ಅವ್ರ ಅಪ್ಪ ಅಮ್ಮಂಗೂ ಸ್ವಲ್ಪ ತಿಳಿವಳಿಕೆ ಹೇಳಿ ಅವರಿಗೆ ಶಾಲೆಗೆ ಹೋಗುವಂಗೆ ಮಾಡಿ ಮಾಡ್ಕೋಬೇಕಾಗುತ್ತೆ ಆಮೇಲೆ ಅವ್ರ ಒಬ್ಬೊಬ್ಬರಿಗೆ ಅಪ್ಪ ಅಮ್ಮ ಇರೋದಿಲ್ಲ ಅವರು ಮನೆಯಲ್ಲಿ ಅವರೇ ಅವರೇ ದುಡ್ಕೊಂಡು ಅವರೇ ತಿನ್ಬೇಕಾಗಿರ್ತೆ ಅಂಥ ಸಮಯದಲ್ಲಿ ಅವರಿಗೂ ಅವರು ಶಾಲೆಯಲ್ಲಿ ಶಾಲೆ ಕಾಲೇಜುಗಳಿಗೆ ಹೋಗೋಕ್ಕಾಗೋದಿಲ್ಲ